ನಾನು ಇತ್ತೀಚಿಗೆ ಒಂದು ಹೊಸ ಮೊಬೈಲ್ ತೊಗೊಂಡೆ ನಂದು ಈಗಿರೋ ಮೊಬೈಲು ಭಾಳ ಹಳೆಯದಾಗಿತ್ತು ಆಮೇಲೆ ಅದು ಹಳೆಯ ಟೈಪ್ ಮಾಡೆಲ್ಲು ಹಳೆ ಮಾಡೆಲ್ಲು ಯಾವಾಗಲೂ ಅನ್ಸೋದು ಎಷ್ಟೊಂದು ವೆರೈಟಿ ಎಲ್ಲ ಹೊಸ ಹೊಸ ಮೊಬೈಲೆಗಳು ಬಂದಿದೆ ಯಾವ್ದು ತೊಗೊಳ್ಳೋದು ಹೇಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾಯಿದ್ದೆ ನಮ್ಮ ಮನೆಯಲ್ಲಿ ನನ್ನ ಮಗ ಉಪಯೋಗಿಸೋದೆಲ್ಲ ಒಳ್ಳೊಳ್ಳೇ ಮೊಬೈಲು ಭಾಳ ದೊಡ್ಡ ಮೊಬೈಲು ಆಮೇಲೆ ಭಾಳ ತೆಳುವಾಗಿರುವಂಥ ಮೊಬೈಲ್ ಅದನ್ನೆಲ್ಲ ನೋಡಿ ನಾನು ಒಂದು ಇಂಥದ್ದೆ ಮೊಬೈಲ್ ಇಟ್ಕೊಳ್ಳೋಣು ಅಂಥೇಳಿ ಬಿಟ್ಟು ಮೊನ್ನೆ ಒಂದು ನೋಕಿಯಾದು ಹೊಸ ಮೊಬೈಲ್ ತೊಗೊಂಡಿದ್ದೀನಿ ನಿಜ್ವಾಗಿಯೂ ಭಾಳ ಚೆನ್ನಾಗಿದೆ ಅದರಲ್ಲಿ ಕ್ಯಾಮ್ರಾ ಕ್ಯಾಮ್ರಾ ಭಾಳ ಚೆನ್ನಾಗಿದೆ ಫ್ರಂಟು ಬ್ಯಾಕ್ ಸೈಡು ಆ ರೀತಿ ತೊಗೊಳ್ಬೋದು ಜೊತೆಗೆ ಸೆಲ್ಫಿ ಭಾಳ ಕ್ಲೀಯರಿಟಿ ಭಾಳ ಚೆನ್ನಾಗೈತಿ ಸೆಲ್ಫಿ ತೊಗೊಳ್ಳೋದಂದ್ರೆ ನಾವು ಮುಂಚೆ ಯಾವ ರೀತಿ ಯೂಸ್ ಮಾಡೋದಪ್ಪ ಅಂತ ಅನ್ಕೊಳ್ತಾಯಿದ್ದೆ ಇದರ ಈಝಿ ನನಗೆ ಮಾಡೋಕ್ಕೆ ಭಾಳ ಈಝಿ ಆಗಿದೆ ಆ ರೀತಿ ಇರೋವಂಥ ಇದೊಂದು ಸೆಟ್ ಮೊಬೈಲಿಂದು ಜೊತೆಗೆ ಇದರಲ್ಲಿ ಬ್ಯಾಟ್ರಿ ಬ್ಯಾಟ್ರಿ ಭಾಳ ಇಂಪೋರ್ಟೆಂಟು ಪದೇ ಪದೇ ಬ್ಯಾಟ್ರಿ ಡೌನ್ ಆಗ್ತಾಯಿದ್ರೆ ಅದನ್ನ ನಾನು ಮತ್ತೆ ಚಾರ್ಜಿಗ್ ಇಡಬೇಕು ಮಾಡಬೇಕು ನಂದು ಹಳೆಯ ಮೊಬೈಲ್ ಅದೇ ರೀತಿ ಆಗ್ತಾಯಿತ್ತು ಆದರೆ ಈ ಹೊಸ ಮೊಬೈಲು ಅದರಲ್ಲಿ ಭಾಳ ಚೆನ್ನಾಗಿದೆ ಒಂದು ಸರಿ ನಾನು ಬ್ಯಾಟ್ರಿ ಫುಲ್ ಮಾಡಿದರೆ ಎರಡು ದಿನ ಯೂಸ್ ಮಾಡ್ಬೋದು ಅದನ್ನೇ ನನ್ನ ಮಗ ಹೇಳಿದ್ದು ಆ ರೀತಿ ಇರೋದು ನೀವು ಮಹಿಳೆಯರಿಗಾದ್ರೆ ಆ ರೀತಿ ಇದ್ರೆ ಒಳ್ಳೆಯದು ನೀವು ನಿಮಗೆ ಏನೇ ನೋಡೋಕ್ಕೆ ಬೇಕು ಯಾವುದು ಬೇಕು ನೋಡೋಕ್ಕೆಲ್ಲ ಈಝಿ ಆಗತ್ತೆ ಅಂತದೇ ತೊಗೊಳಮ್ಮ ಅಂತ ಹೇಳ್ತಾಯಿದ್ದ ಅದೇ ರೀತಿ ಇರೋದು ಇದೆ ಸೆಲ್ಫಿ ತುಂಬ ಚೆನ್ನಾಗಿದೆ ಜೊತೆಗೆ ಕ್ಲ್ಯಾರಿಟಿ ಇದೇನು ಸ್ಕ್ರೀನ್ ಇದೆ ಕ್ಲಿಯರ್ ಭಾಳ ಕ್ಲಿಯರ್ ಇದೆ ನನ್ನ ಫೋಟೋ ಎಲ್ಲ ಶೂಟ್ ಮಾಡಿದರೆ ಎಷ್ಟು ಕ್ಲಿಯರಾಗಿ ಬರುತ್ತೆ ನಾನು ಅದನ್ನು ಆ ರೀತಿ ತೆಗೆದಂಥ ಫೋಟೋಗಳನ್ನು ನನ್ನ ತಂಗಿಗೆ ನನ್ನ ಗೆಳತಿಯರಿಗೆ ವಾಟ್ಸ್ಯಾಪ್ ಮಾಡಿದಾಗ ಅವರೆಲ್ಲ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಫೋಟೋ ಎಲ್ಲ ಆಮೇಲೆ ಕಲ್ಲರು ಬ್ರೈಟ್ ಆಗಿರೋದು ನಾನು ಒಂದು ನಂದು ಸೀರೆ ಉಟ್ಕೊಂಡು ಅವರು ಹೇಳಿದರು ಎಷ್ಟಕ್ಕೆ ಫ್ಲೋರಲ್ ಸೀರೆ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಈ ಮೊಬೈಲಲ್ಲಿ ಸೇಮ್ ಅಂಗಡಿಯಲ್ಲಿ ನೋಡಿದಂಗೆ ಆಯಿತು ಯಾವ ಮೊಬೈಲು ಅಂತ ಈ ರೀತಿ ಎಲ್ಲ ಕೇಳ್ತಾಯಿದ್ರು ನಿಜವಾಗ್ಲೂ ಭಾಳ ಚೆನ್ನಾಗಿರುವಂಥ ಮೊಬೈಲ್ ಇದಾಗಿದೆ ಜೊತೆಗಿದು ಥಿಕ್ನೆಸ್ಸು ಇದು ತೆಳುವಾಗಿರೋದರಿಂದ ನನಗೆ ಯಾವಾಗಲೂ ಮನಸ್ನಲ್ಲಿ ಇತ್ತು ಆ ರೀತಿ ಒಂದು ಮೊಬೈಲ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೇನೋ ಅಂತ ನಿಜವಾಗ್ಲೂ ಆ ರೀತಿ ಒಂದು ಮೊಬೈಲ್ ನಾನು ಇತ್ತೀಚಿಗೆ ಖರೀದಿ ಮಾಡಿದ್ದೀನಿ ಇದು ನೋಕಿಯಾ ಕಂಪ್ನಿದು ಇದರ ಬಗ್ಗೆ ಮತ್ತೇನು ಯೂಸ್ ಮಾಡ್ತಾಹೋದಂಗೆ ನಂಗಿದು ಎಷ್ಟು ಚೆನ್ನಾಗಿದೆ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿ ಆಗತ್ತೆ ಯಾಕೆಂದ್ರೆ ಇತ್ತೀಚಿಗೆ ತೆಗೆದುಕೊಂಡಂತಹ ಮೊಬೈಲ್ ಇದಾಗಿದೆ ಸರಿ ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡಿ ಅದರದ್ದು ಸಾಧಕ ಭಾದಕ ಅಂತ ಹೇಳ್ತಾರಲ್ಲ ಅದನ್ನ ನಾನು ತಿಳ್ಕೊಳ್ತೀನಿ ಓಕೆ